ಜೆ ಡಿ ಎಸ್ ಕಾಂಗ್ರೆಸ್ ಬಿ ಜೆ ಪಿ ಇವೆಲ್ಲ ಕರ್ನಾಟಕ ರಾಜ್ಯದ ರಾಜಕೀಯ ಪಕ್ಷಗಳಾಗುತ್ತೆ ಹಾಗೆ ಮಧು ಬಂಗಾರಪ್ಪ ಸೊರಬದವರು ಹಾಗೆ ಇವರು ವಿಧಾನಸಭೆಯ ಸದಸ್ಯರು ಮತ್ತು ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಇಲಾಖೆಯ ಸಚಿವರಾಗಿದ್ದಾರೆ ಇವರು ಒಬ್ಬ ರಾಜಕಾರಣಿ ಅಂತ ಹೇಳ್ಬೋದು